ನಮ್ಮದು ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲಾ ಸಿದ್ರಗಟ್ಟೆ ಗ್ರಾಮ ನಮ್ಮ ಬೆಳೆ ಮಾ ಬೆಳೆಯಬೇಕಾದರೆ ನಮಗೆ ಆರು ತಿಂಗಳು ಸತತವಾಗಿ ನಾವು ಕೆಲಸ ಮಾಡಬೇಕಾಗುತ್ತದೆ ಒಂದು ಬೆಳೆ ನಮ್ಮ ಕೈಗೆ ಸಿಗಬೇಕಾದರೆ ಸತತವಾಗಿ ಆರು ತಿಂಗಳು ನಾವು ಶ್ರಮ ವಹಿಸಬೇಕು ಶ್ರಮ ವಹಿಸಿದ ನಂತರ ಅದನ್ನು ಕಟಾವು ಮಾಡಿ ಎಲ್ಲಾವುದನ್ನು ಒಂದು ಕ್ಲೀನಾಗಿ ಅಂದರೆ ಸ್ವಚ್ಛತೆ ಸ್ವಚ್ಛತೆ ಮಾಡಿ ನಮಗೆ ಮನೆಗೆ ತರೋರಷ್ಟೋತ್ತಿಗೆ ಆರು ಆರುವರೆ ತಿಂಗ್ಳು ಆಗುತ್ತದೆ ಅದು ನಮಗೆ ಸರಿಯಾಗಿ ವ್ಯಾಪಾರ ಸಿಕ್ಕರೆ ನಾವು ಮಾರಾಟ ಮಾಡುತ್ತೇವೆ ಮಾಡ್ತೇವೆ ಇಲ್ಲ ಅಂದರೆನಗಿ ನಮ್ಮ ಮನೆಯಲ್ಲಿ ಅದನ್ನು ಇಟ್ಕೊಂತಿವಿ ಇಲ್ಲ ಅಂದರೆಗೆನಗಿ ಒಂದು ಎ ಸಿ ಗೋಡನ್ನಲ್ಲಿ ಅದಕ್ಕೆ ವರ್ಷಕ್ಕೆ ಒಂದು ನೂರು ರುಪಾಯಿ ಅಂದಂಗೆ ಒಂದು ಮೂಟೆಗೆ ವರ್ಷಕ್ಕೆ ಒಂದು ನೂರು ರುಪಾಯಿ ಅಂತ ಹೇಳಿ ಒಂದು ನಿಗದಿ ಮಾಡಿ ಇಡುತ್ತೇವೆ ಈ ಮಾರಾಟ ಮಾಡುವುದು ನೀವ್ ಏನೆಂದರೆ ನಾವೂ ನಮ್ಮ ಹಳ್ಳಿ ನಮ್ಮದು ಸಿದ್ರಗಟ್ಟೆ ಗ್ರಾಮ ನಮ್ಮ ನಮ್ಮ ಊರಿಂದ ಎಲ್ಲ ಲಾರಿಗಳ್ ಮುಖಾಂತರ ಇಲ್ಲ ಟ್ಯಾಕ್ಟ್ರ್ ಮುಖಾಂತರ ಇಲ್ಲ ಟಾಟಾ ಎಸಿ ಆಟೋಗಳ ಮುಖಾಂತರ ನಾವು ಬಳ್ಳಾರಿ ಮಾರ್ಕೆಟ್ಗೆ ಹಾಕೊಂಡು ಹೋಗುತ್ತೇವೆ ಬಳ್ಳಾರಿ ಮಾರ್ಕೆಟಲ್ಲಿ ಸರಿಯಾದ ಬೆಲೆ ಸಿಕ್ಕರಂತು ಸರಿ ಸಿಗದೇ ಇದ್ದರೆನಗಿ ಅಲ್ಲಿ ಎ ಸಿ ಇಲ್ಲ ಅಂದರೆ ನಮಗೆ ಕಷ್ಟ ಆಯ್ತು ಅಂದರೆನಗಿ ನಾವು ಸುಮ್ಮನೆ ಅವ್ರಿಗೆ ಕೇಳಿದಷ್ಟು ನಾವು ಕೊಡಬೇಕಾಗತ್ತೆ ದಳ್ಳಿಗಲು ದಲ್ಲಾಳಿಗಳೆ ನಾವು ಆರೂವರೆ ತಿಂಗಳು ಬೆಳೆದಂಥ ಬೆಳೆನ ಇವರು ದಲ್ಲಾಳಿಗಳು ಬರಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ದುಡಿದ್ ಬಿಡ್ತಾರೆ ನಾವು ರೈತರಾಗಿ ನಾವು ಏನು ನಾವು ಪ್ರಯೋಜನವೇ ಇಲ್ಲ ಯಾಕಂದ್ರೆನಗಿ ನಮಗೆ ಸರಿಯಾದ ಮಳೆ ಇಲ್ಲ ಮಳೆ ಇದ್ದರೆ ಬೆಳೆ ಇಲ್ಲ ಬೆಳೆ ಇಲ್ಲಂದಗನೆ ಸರಿಯಾದ ರೇಟಿಲ್ಲ ರೇಟ್ ಇದ್ದರೆ ಈ ದಲ್ಲಾಳಿಗಳು ಬಿಡೋಂಗಿಲ್ಲ ಈ ರೀತಿಯಾಗಿ ನಮ್ಮನ್ನು ರೈತರಂದಗಿನಿ ಅಷ್ಟು ಕೇವಲವಾಗಿ ಸರ್ಕಾರವು ಸಹನೆ ಇದೇ ರೀತಿಯ ಒಂದು ನಮಗೆ ವಂಚನೆ ಮಾಡುತ್ತದೆ ಯಾಕಂದ್ರೆ ನನಗೆ ಕಷ್ ರೈತನ ಕಷ್ಟವು ನಾವು ಒಂದು ವ್ಯಾಪಾರಸ್ತರು ಆದ್ರಗೆನಗಿ ನಾವು ಜನಗಳಿಂದ ಜನಗಳ್ನಾಗಿ ಅವ್ರನ್ನೆ ನೋಡುತ್ತೀವಿ ನಾವು ರೈತರು ಭೂಮಿ ಭೂಮಿ ನೀವು ಯಾವ ವಾ ಕಾರಣದಿಂದ ನಂಬಿ ನಾವು ಅಷ್ಟೊಂದು ಖರ್ಚು ಮಾಡುತ್ತೇವೆ ನೀವು ಕೊಟ್ಟಂಥ ಬೀಜನ ತಂದು ಹೊಲ್ದಲ್ಲಿ ಇಡ್ತೀವಿ ಒಂದು ಕೆಜಿ ಹಸಿ ಒಂದು ಕೆಜಿ ಬೀಜ ಐವತ್ತು ಸಾವಿರ ಅರವತ್ತು ಸಾವಿರ ರುಪಾಯ್ ಕೊಟ್ಟು ನಾವು ತಂದು ಭೂಮಿಯಲ್ಲಿ ಉಳುತ್ತೇವೆ ಆ ಭೂಮಿ ಸರಿಯಾಗಿ ಬೆಳೆ ಬಂತು ಇಲ್ಲ ನೀರು ಬಂತು ಡ್ಯಾಮ್ನಲ್ಲಿ ನೀರು ಬಂತು ಹಂಗೆ ಬಂದು ಹರ್ದ್ ಕೊಂಡು ಬರುತ್ ಆದರೆ ಬೆಳೆದ ಮೇಲೆ ಸರಿಯಾದ ಮಾರ್ಕೆಟ್ ಮಾಡೊಕ್ಕಾಗಲ್ಲ ನಮ್ಮ ಕೈಲಿ ಸರ್ಕಾರ ಒಂದು ನಿಗದಿತವಾದ ಒಂದು ಒಳ್ಳೆ ಬೆಲೆ ಕೊಡೊದಿಲ್ಲ ಎಲ್ಲ ದಲ್ಲಾಳಿಗಳ್ ವ್ಯಾಪಾರಿಂದ ಹದಗೆಟ್ ಹೋಗಿದೆ ದಯಮಾಡಿ ಅದು ಒಂದು ನಾವು ಕಡಿಮೆ ಮಾಡಬೇಕು ಆಮೇಲೆ ಹೊರ ರಾಜ್ಯಗಳಿಗೆ ಹೊರ ರಾಜ್ಯ ಬೇಡ ನಮ್ಮ ರಾಜ್ಯಗಳಲ್ಲೇ ಒಂದು ಇಲ್ಲೆ ಈಗ ಬ್ಯಾಡಗಿ ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟೋ ಜನಗಳು ದಲ್ಲಾಳಿ ವ್ಯಾಪಾರವು ಕೋಟ್ಯಾನು ಕೋಟಿ ವ್ಯಾಪಾರಿಗಳಾಗಿದ್ದಾರೆ ಅವರು ಕೋಟಿಗಟ್ಟಲೆ ದುಡಿತಾರೆ ನಾವು ಬೆಳೆದಂಥ ಬೆಳೆಗೆ ನಮಗೆ ಸರಿಯಾದ ನಾವು ಇನ್ನು ಸಾಲಗಾರರಾಗಿ ನಾವು ಸಾಯ್ತ ಇದೀವಿ ಇದಕ್ಕೇ ಸರ್ಕಾರನೂ ಹೊಣೆ ಆಮೇಲೆ ಆ ದಲ್ಲಾಳಿಗಳ್ನ ತೆಗಿಬೇಕೆಂದು ಸರ್ಕಾರ ನಾವು ಒತ್ತಾಯ ಮಾಡ್ತೇವೆ ಒತ್ತಾಯ ಮಾಡಿದರೆ ಹಳ್ಳಿಗಳ್ ಜನಗಳನ್ನ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಆದ ಕಾರಣ ದಯಮಾಡಿ ದಲ್ಲಾಳಿಗಳನ್ನ ತೆಗೆದೋಗಿಯಬೇಕೆಂದು ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ ರೈತರಿಗೆ ಸ್ಪಂದನೆ ಕೊಡೋವ್ರು ಯಾರು ಇಲ್ಲ ಸರ್ಕಾರ ಐದು ಸಾವಿರ ಆರು ಸಾವಿರ ಐದು ಸಾವಿರ ಆರು ಸಾವಿರ ಅಲ್ಲ ಐವತ್ತಾರು ಸಾವಿರ ಎಪ್ಪತ್ತು ಸಾವಿರ ರುಪಾಯಿ ಕೊಟ್ಟು ಒಂದು ಕೆಜಿ ಹಸಿಮೆನ್ ಒಂದು ಕೆಜಿ ಒಣಮೆಣಸಿನ್ಕಾಯ್ ಬೀಜ ಒಣಮೆಣಸಿನ್ಕಾಯ್ ಬೀಜನ ತಂದು ನಾವು ಹೊಲದಲ್ಲಿಟ್ಟು ಎಲ್ಲ ಬೆಳೆ ಬೆಳೆತಟಿಗೆ ಆರುವರೆ ಏಳು ಸಾವಿರ ಆರುವರೆ ತಿಂಗಳಾಗತ್ತೆ ಅದಕ್ಕೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿರ್ತೀವಿ ಬಂಡವಾಳ ಹಾಕಿ ಔಷಧ ಗೊಬ್ಬರ ಔಷಧ ಗೊಬ್ಬರಗಳ್ನ ಹಾಕ್ತಿವಿ ಯಾಕಂದ್ರೆನಗಿ ಇವಾಗ ನಾವು ಅದನ್ನು ರೊಕ್ಕ ಕೊಟ್ ತಗೊಕೋ ತಂದು ಹೆಂಡೆ ಗೊಬ್ಬರ ಈ ಹಸುವಿನ ಗೋಮೂತ್ರದಿಂದ ನಮಗೆ ಬೆಳೆ ಬರೋದಿಲ್ಲ ಕಡಿಮೆ ಬೆಳೆ ಬರುತ್ತದೆ ಅದಕ್ಕಾಗಿ ರೈತ್ರು ಏನಾದ್ರು ಇದನ್ನು ಕ್ರಿಮಿ ಕೀಟ ನಾಶಕಗಳನ್ನು ಔಷಧಗಳನ್ನೇ ಬಂದ್ ಮಾಡಬೇಕು ಬಂದು ಮಾಡಿ ಎಲ್ಲದನ್ನು ಗೊಬ್ಬರಗಳನ್ನು ಹೆಂಡೆ ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇಂಥವ್ನ ಅತೀ ಹೆಚ್ಚು ಒಂದು ಪ್ರೋತ್ಸಾಹ ಧನ ಕೊಟ್ಟು ಆಮೇಲೆ ಹೊಲಗಳಲ್ಲಿ ಅತೀ ಹೆಚ್ಚು ನೀರಿನ ತೇವಾಂಶವನ್ನು ಹೆಚ್ಚು ಮಾಡಬೇಕು ಆಮೇಲೆ ರಾ ಸಾ ಮುಂಚೆ ಹಾಕದೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಳೆಯನ್ನು ಸಿಗೋದಿಲ್ಲ ಇದು ಇದ್ರ ಅನ್ವಯ ಯಾಕಂದ್ರೆನಗಿ ಸರ್ಕಾರಗಳು ಇದರ ಬಗ್ಗೆ ಅತೀ ಹೆಚ್ಚು ಕಾಳಜಿ ವಹಿಸಬೇಕು ದಲ್ಲಾಳಿಗಳನ್ನ ಮೊದಲು ಕಷ್ಟ ಬೆಳೆದಂಥ ರೈತರಿಗಿಲ್ಲ ಲಾಭ ದಲ್ಲಾಳಿಗಳಿಗ್ ವ್ಯಾಪಾ ಲಾಭ ಜಾಸ್ತಿ ಇದೆ ಒಂದು ವಿಮಲ್ ತಗೋರಿ ವಿಮಲ್ ತಾಂಬನು ಕೋಟ್ಯಾಧಿಪತಿಯಾಗೆ ಅದು ಏನು ಇಲ್ಲ ಈ ರೀತಿ ಪರಿಸ್ಥಿತಿ ನಮ್ಮ ದೇಶದ ಒಂದಾಗಿದೆ ದಯಮಾಡಿ ಎಲ್ಲರು ಸಹಕಾರ ಎಲ್ಲದು ಮಾಡಿಕೊಂಡು ನಮ್ಮ ದಲ್ಲಾಳಿ ವ್ಯಾಪಾರಿಗಳನ್ನ ನಿಂದಿರ್ಸಬೇಕೆಂದು ಕೇಳ್ತೇವೆ ರೈತ ತಾನು ಬೆಳೆದಂಥ ಬೆಳೆಯನ್ನು ತಾನೇ ಸ್ವಂತ ಬೆಳೆಯೋಕ್ ಒಂದು ಅವಕಾಶ ಮಾಡಿಕೊಡ್ಬೇಕು ಎಲ್ಲಿ ಹೋದರು ನಮಗೆ ಸರಿಯಾದ ರೇಟ್ ಇಲ್ಲ ಬೆಳೆ ಇಲ್ಲ ಮಳೆನು ಇಲ್ಲ ಈ ಎಲ್ಲದು ಒಂದು ಹದಗೆಟ್ಟು ಹೋಗಿದೆ ನಮ್ಮ ಒಂದು ವ್ಯವಸ್ಥೆ ಹಳ್ಳಿಗಳಿಂದ ಮಾರಾಟ ಮಾಡಬೇಕಾದ್ರುಡನೆ ಒಂದು ಮೂಟಿಗೆ ಹಾಕೊಂಡ್ ನೂರು ರುಪಾಯಿ ಐವತ್ತು ರುಪಾಯಿ ಅದ್ರಂಗೆ ಒಂದು ಇಪ್ಪತ್ತು ಮೂಟೆ ಇದ್ರೇಗಿನ ಇಪ್ಪತ್ತೈದು ನೂರು ಸಾವಿರ ರುಪಾಯ್ ಬೇಕು ಇವೆಲ್ಲವೂ ರೈತನ ಮೇಲೆನೆ ಬರೆ ಬೀಳ್ತವೆ ಹೊರತಾಗಿ ಯಾ ಮಾರಾಟದ ಮ್ಯಾಗೆ ಮಾರಾಟ ಆಗುವನ್ ಮೇಲೆ ಆ ಬರೆ ಬಿಳಿಯೋದಿಲ್ಲ ಮಾರಾಟ ಮಾಡೋದೇನು ತನಗ್ ಸಿಕ್ಕರೆ ತಾಂತಾನೆ ಇಲ್ಲ ಅಂದ್ರಗಿನೆ ಮನೆಗೆ ಹೋಗ್ ಮಕ್ಕೊಂತನ ನಾವು ಬೆಳೆದ್ರೇ ಮಳೆ ಮಳೆ ಬಂದರೆ ಬೆಳೆ ಇಲ್ಲ ಬೆಳೆ ಇದ್ರೆ ಮಳೇ ಬೆಳೆ ಇಲ್ಲ ಆದರೆ ವ್ಯಾಪಾರ ಇಲ್ಲ ಆದರೆ ಸರಿಯಾದ ರೇಟ್ ಇಲ್ಲ ಇವೆಲ್ಲವನ್ನೂ ಸಹಿಸಿಕೊಂಡು ನಮ್ಮ ಜೀವನ ಹಂಗೆ ಸಾಗಿಸ್ತಾ ಇದ್ದೇವೆ ದಯಮಾಡಿ ಸರ್ಕಾರಗಳು ದಲ್ಲಾಳಿ ವ್ಯಾಪಾರಿಗಳನ್ನು ನಿಂದಿರ್ಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ